ನೀನು ಇಷ್ಟ ಪಟ್ಟಲ್ಲ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದು ಹೇಗೆ ಮಾಡಿದೆ ಅಂತ ನಿನ್ಗೆ ಹೇಳಲಾ ಫಸ್ಟ್ ಬೇರೆ ಬಿರ್ಯಾನಿಗೆ ಬೇಕಾಗಿರೋದು ಮಸಾಲೆಗಳು ಅದು ಎ ಒಗ್ಗರಣೆಗೆ ಬೇಕಾಗಿರೋದು ಈರುಳ್ಳಿ ಸಾಸಿವೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇವಿನ ಸೊಪ್ಪು ಚಕ್ಕೆ ಲವಂಗ ಹಾಕ್ಕೊಂಡೆ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡಾದ್ಮೇಲೆ ಅದಕ್ಕೆ ಚಿಕ್ಕದಾಗಿ ಟಮೆಟೋನ ಟಮೆಟೋ ಹೆಚ್ಬಿಟ್ಟು ಹಾಕಿದೆ ಆ ಟೊಮೇಟೊ ಎಲ್ಲ ಚೆನ್ನಾಗಿ ಹಸಿಯಾಗಿ ಇದ್ದಾಗ ಹಸಿ ಮಸಾಲೆ ಹೋಗುವ ತನಕ ನಾನೇನು ಮಾಡಿದೆ ಅದನ್ನು ಚೆನ್ನಾಗಿ ಎಣ್ಣೇಲಿ ಫ್ರೈ ಮಾಡಿಕೊಂಡೆ ಅಂದರೆ ನಾನು ಎಷ್ಟು ಎಣ್ಣೆ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ಹಾಕಬೇಕು ಅಂದರೆ ಅದಾಗಿ ಚೆನ್ನಾಗಿ ಎಲ್ಲ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೂ ಹಾಕಿದೆ ಟಮೇಟೊ ಹಾಕಿದೆ ಈರುಳ್ಳಿ ಎಲ್ಲ ಹಾಕಿ ಎಲ್ಲ ಒಗ್ಗರಣೆ ಹಾಕಾದ್ಮೇಲೆ ನಂತರ ಏನು ಮಾಡಿದೆ ಮಟನನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅರಶಿನ ಪುಡಿ ಹಾಕಿ ತೊಳೆದ್ಬಿಟ್ಟು ಅದು ಸ್ಮೆಲ್ ಹೋಗಬೇಕು ಅದನ್ನು ಹಾಕಿ ಕುಕ್ಕರಿಗೆ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೇಲಿ ಫ್ರೈ ಮಾಡಿದೆ ಆ ಫ್ರೈ ಮಾಡಿ ಆದ್ಮೇಲೆ ನಂತರ ಅದಕ್ಕೆ ಸಾಲ್ಟ್ ಹಾಕಿದೆ ಸಾಲ್ಟ್ ನೋಡ್ಕೊಳ್ಬೇಕು ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕ್ಕೊಳ್ಬೇಕು ಆ ಸಾಲ್ಟ್ನ ಹಾಕ್ಕೊಂಡೆ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿ ಏನು ಮಾಡಿದೆನೆಂದ್ರೆ ಅದನ್ನು ಕುಕ್ಕರಲ್ಲಿ ಒಂದು ವಿಶಲ್ ಹಾಕಿಸ್ದೆ ಆ ವಿಶ್ ಕುಕ್ಕರಲ್ಲಿ ವಿಶಲ್ ಹಾಕ್ಸಿದಾಗ ಅದು ಎಷ್ಟು ಬೆಂದಿದೆ ಅಂತ ನೋಡಿದೆ ಅದೂ ವಿಶಲ್ ಔಟ್ ಆದಾಗ ಅದನ್ನ ತೆಗೆದೆ ತೆಗ್ದಿದ್ದ ತಕ್ಷಣ ನೋಡಿದೆ ಅದು ಬೆಂದಿದೆಯೋ ಇಲ್ವೊ ಅಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಅದು ಸ್ವಲ್ಪ ಗಟ್ಟಿ ಮಾಂಸ ಆಗಿರೋದರಿಂದ ಇನ್ನೊಂದು ಸಲ ಬೇಯಿಸಬೇಕು ಅನ್ನಿಸಿತು ಅವಾಗ ನಾನು ಏನು ಮಾಡಿದೆ ಪುನಃ ಇನ್ನೊಂದು ಸಲ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅದಕ್ಕೆ ಬೆಂದಿದ್ದು ಇನ್ನೂ ಬೆಂದಿರಲಿಲ್ಲ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಕುಕ್ಕರ್ ವಿಶಲ್ ಹಾಕಿದೆ ಹಾಕಾದ್ಮೇಲೆ ಇನ್ನೊಂದು ವಿಶಲ್ ಹಾಕಿದ್ಮೇಲೆ ತೆಗ್ದು ನೋಡಿದೆ ಸ್ವಲ್ಪ ಪರ್ವಾಗಿರಲಿಲ್ಲ ಅವಾಗ ನಾನು ಏನು ಮಾಡಿದೆ ಅದಕ್ಕೆ ಕ್ಲೀನಾಗಿ ಸ್ವಲ್ಪ ಹಿಂಗು ಹಾಕಿದೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬಾಸ್ಮತಿ ರೈಸು ಮಿಕ್ಸ್ ಮಾಡಿದೆ ಒಂದಕ್ಕೆ ಮುಕ್ ಒಂದು ಕಾಲು ಕೆ ಜಿಗೆ ಬಾಸ್ಮತಿ ರೈಸ್ಗೆ ಮುಕ್ಕಾಲು ಕೆ ಜೀ ರಾ ರೈಸು ಅಂದರೆ ಬೇರೆ ಮಾಮೂಲಿ ಅಕ್ಕಿ ಹಾಕ್ತೀವ್ರಿ ಅದನ್ನ ಹಾಕಿ ಎರಡೂನು ಹಾಕಿ ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಹಾಕು ಮಾಕ್ಸ್ ಮಿಕ್ಸ್ ಆಗೋವರೆಗೂ ತಿರ್ಗಿಸ್ತಾ ಇದ್ದೆ ಮತ್ತೆ ಅದು ಸ್ವಲ್ಪ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡೆ ಯಾಕೆ ಟೇಸ್ಟಿಗೆ ಬೇಕಲ್ಲ ನೀನು ಹೇಳಿದ್ದಲ್ಲ ಅಂತ ಸೊ ಹಸ್ರು ಮೆಣ್ಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಏನು ಮಾಡಿದೆ ಅದನ್ನು ಹುರಿದೆ ಹುರ್ದಿದ್ದ ತಕ್ಷಣ ಅದೂ ಖಾರ ಎಷ್ಟಿದೆ ಅಂತ ನೋಡಿಕೊಂಡೆ ಅವಾಗ ಒಂದು ಸ ಖಾರ ಸಪ್ ಸ್ವಲ್ಪ ಸ ಸಪ್ಪೆ ಇತ್ತದು ರಸ ಅವಾಗ ನಾನು ಏನು ಮಾಡಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನೂ ಹಾಕಿ ಮಿಕ್ಸ್ ಮಾಡಿ ಹಾಗೆ ಕಲಸ್ತಲೇ ಇದ್ದೆ ಕಲಸಿ ಎಲ್ಲ ಹಾಕಾದ್ಮೇಲೆ ಅನ್ನನ ಅಕ್ಕಿಯೂ ಹಾಕಿದ್ನಲ್ಲ ಎಲ್ಲನೂ ಕಲಸ್ತಾ ಕಲಸ್ತಾ ಕಲಸ್ತಾ ಒಂದು ಸ್ವಲ್ಪ ಹೊತ್ತು ಹಾಗೆ ಸಣ್ಣ ಉರೀಲಿ ಬೇಯಿಸ್ದೆ ಸಣ್ಣ ಉರೀಲಿ ಬೇಯ್ತಾಯಿತ್ತು ಹಾಗೆಯೇ ಅವಾಗ ಒಂದು ಸ್ವಲ್ಪ ರುಚಿನ ನೋಡಿದೆ ಹೇಗಿದೆ ಅಂತ ಹೇಳಿಬಿಟ್ಟು ರುಚಿ ನೋಡಿದಾಗ ಅದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ರುಚಿ ಅವಾಗ ಕರೆಕ್ಟಾಗಿ ಎಲ್ಲ ಮಾಸಾಲೆ ಎಂತ ಎಲ್ಲ ನೋಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದಿನಾ ಮತ್ತು ಮೆಂತ್ಯ ಮೂರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಮೇಲೆ ಉದುರಿಸ್ದೆ ಉದುರಿಸ್ಬಿಟ್ಟು ಅದನ್ನ ಕುಕ್ಕರ್ ಮುಚ್ಚಿದೆ ಸುಮಾರು ಒಂದು ಒಂದು ವಿಶಲ್ಲಾಯಿತು ಕೆಲ ಮೊದಲೇ ಒಂದು ವಿಶಲ್ ಎರ್ಡು ವಿಶಲ್ ಬೇಯಿಸ್ಕೊಂಡಿದ್ದೆನಲ್ಲ ಒಂದೇ ವಿಶಲಲ್ಲಿ ಬೇಯಿಸ್ಕೊಂಡೆ ಬೇಯಿಸ್ಕೊಂಡಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ಅದನ್ನು ವಿಶಲ್ ಔಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಗೀ ಹಾಕಿದೆ ಗೀ ಅಂದರೆ ತುಪ್ಪನ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಹಾರೋಕೆ ಬಿಟ್ಟಿದ್ದೆ ಆಮೇಲೆ ಏನು ಮಾಡಿದೆ ಅದನ್ನು ನೀಟಾಗಿ ಕಲಸ್ಬಿಟ್ಟು ಸ್ವಲ್ಪ ಆರಲಿ ಅಂತ ಬಿಟ್ಟಿದೆ ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟ ಆಯಿತು ಆದರೆ ಬಿಸಿಗೆ ಇರೋದು ಸ್ವಲ್ಪ ಆರಿದ ಮೇಲೆ ಟೇಸ್ಟ್ ಜಾಸ್ತಿ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟು ನಂತರ ಏನು ಮಾಡಿದೆ ಅದನ್ನು ಎಲ್ಲರಿಗೂ ಬಡಿಸ್ದೆ ಎಲ್ಲರೂ ಖುಷಿಯಾಯಿತು ನೀನು ಅದೇ ನೀನು ಹೇಳಿದೆ ಅಲ್ಲ ತುಂಬ ಚೆನ್ನಾಗಿತ್ತು ಅದು ಬಿರಿಯಾನಿ ಅಂತ ನಾನು ಹಾಕಿದ್ದ ಮಸಾಲೆಗಳು ಅಷ್ಟೆ ಇಷ್ಟೆ ಹಾಕಿದ್ದು ಇನ್ನೊಂದ್ಸಲ ಬೇಕಾದರೆ ಮಾಡ್ಕೊಡ್ತೀನಿ ಬೇರೆ ಥರ ಬಿರಿಯಾನಿ ಧಮ್ ಬಿರ್ಯಾ ಧಮ್ ಬಿರಿಯಾನಿ ಬೇಕಾ ಎಲ್ಲ ಅದನ್ನು ಮಾಡ್ಕೊಡ್ತೀನಿ ಇನ್ನೊಂದ್ಸಲ ಬಾ ಇದು ಮಾಮೂಲಿ ಬಿರಿಯಾನಿ ಇದು ಮಟನ್ ಬಿರಿಯಾನಿ ನೀನು ತಿಂದಲ್ಲ ಅದು ಬಿರಿಯಾನಿದೆ ಅದು ಇದು ಟೇಸ್ಟು ಮತ್ತು ಇನ್ನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ನೀನು ಎಲ್ಲ ಹಸಿ ಮಸಾಲೆ ಅದು ಹೋಗ್ಬೇಕು ಹಸಿ ಹೋಗ್ಬೇಕು ಪೂರ್ತಿ ನೀನು ಫ್ರೈ ಮಾಡ್ಕೊಳ್ಬೇಕಾದ್ರೆಯೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡು ಯಾಕೆಂದರೆ ಒಗ್ಗರಣೆ ಹಾಕಿದ ತಕ್ಷಣ ಎಣ್ಣೆ ಕಾದಮೇಲೆ ನೀನು ಪೂರ್ತಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗನೆ ಮೇನ್ ಹಾಕ್ಕೋ ಅವಾಗ ಒಂದು ಸ್ವಲ್ಪ ಘಮ್ ಅಂತ ಸ್ಮೆಲ್ ಬರುತ್ತಲ್ಲ ಅವಾಗ ನೀನು ಏನು ಮಾಡೋದನ್ನು ಉಪಯೋಗಿಸ್ಕೊ ಅದನ್ನ ಆ ಥರ ಮಾಡಿದ್ರೆ ನಿನಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಇದೆ ಹೋಟಲ್ಸ್ಗಳಲ್ಲೆಲ್ಲ ಮಾಡೋದು ಇದೇ ಥರ ಲಾಸ್ಟ್ ಅವರು ಹೋಟಲಲ್ಲಿ ಏನು ಮಾಡ್ತಾರೆ ಅಂದರೆ ಕೆ ನಾವೆಲ್ಲ ಸ್ಟವ್ವಲ್ಲಿ ಮಾಡ್ತೀವಲ್ಲೋ ಕುಕ್ಕರಲ್ಲಿ ಮಾಡ್ತೀವಿ ಅಲ್ಲ ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಪಾತ್ರೆಗಳಲ್ಲಿ ಮಾಡ್ತಾರೆ ಪಾತ್ರೆಗಳಲ್ಲಿ ಮಾಡಿದ್ರೆ ಅದಿನ್ನೂ ಟೇಸ್ಟಾಗಿರುತ್ತೆ ನಾವೇನು ಮಾಡ್ತೀವಿ ಕುಕ್ಕರಲ್ಲಿ ಮಾಡ್ತೀವಿ ಯಾಕೆಂದರೆ ನಮಗೆ ಗೊತ್ತಾಗಲ್ವಲ್ಲ ಅಷ್ಟು ನೀರು ಅಳತೇಲಿ ಹಾಕಬೇಕು ಸೊ ಒಂದು ಲೋಟ ನೀರನ್ನು ಕಡಿಮೆ ಹಾಕಬೇಕು ಯಾಕೆಂದರೆ ಒಂದು ಲೊ ಅಕ್ಕಿ ಸ್ವಲ್ಪ ನಾವು ಉರಿ ಕಡಿಮೆ ಮಾಡ್ತೀವಲ್ಲ ಅಥ್ವಾ ಕುಕ್ಕರ್ ವಿಶಲ್ ಆಫ್ ಮಾಡಿದ್ಮೇಲೆ ಅದೇನಾಗುತ್ತೆ ಬಿಸಿಗೇನೆ ಅದು ಒಂದು ಸ್ವಲ್ಪ ಇದನ್ನು ಹೂ ಅರಳ್ದಂತೆ ಅರಳಿಕೊಳ್ಳುತ್ತೆ ಯಾವುದು ಅಕ್ಕಿ ಅದಕ್ಕೆ ಸ್ವಲ್ಪ ಅಕ್ಕಿನ ನೀರು ಕಡಿಮೆ ಮಾಡಬೇಕು ಇಲ್ಲ ಅಂದರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಉದ್ರುದ್ರು ಬೇಕು ಅಂತ ಹೇಳಿದರೆ ಏನು ಮಾಡಬೇಕು ನೀಟಾಗಿ ಅಕ್ಕಿನ ಸ್ವಲ್ಪ ಕಡಿಮೆ ನೀರು ಹಾಕಿಬಿಟ್ಟು ಹಿಂಗೆ ಕಡಿಮೆ ನೀರು ಒಂದು ಅರ್ಧ ಲೋಟ ಕಡಿಮೆ ನೀರು ಹಾಕಬೇಕು ಈಗ ನಾಲ್ಕು ಲೋಟ ಅಕ್ಕಿ ಹಾಕ್ತೀಯ ಅಂದರೆ ಎಂಟು ಲೋಟ ನೀರು ಹಾಕಬೇಕು ಆದರೆ ಏಳು ಲೋಟ ನೀರು ಹಾಕಬೇಕು ಯಾಕೆಂದರೆ ಈಗ ಉದ್ರುದ್ರು ಬೇಕು ಅಂದರೆ ಏಳು ಲೋಟ ನೀರು ಹಾಕು ಸಾಕು ಏಳು ಲೋಟ ನೀರು ಹಾಕೋದರಿಂದ ನಿಮಗೆ ಉದ್ರು ಉದ್ರಾಗಿ ಸಿಗುತ್ತೆ ಇಲ್ಲ ಅಂದ್ರೆ ನೀನು ಎಂಟು ಲೋಟ ನೀರು ಹಾಕಿಬಿಟ್ರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಯಾಕೆಂದರೆ ನಾವು ಒಗ್ಗರಣೆಯಲ್ಲೆಲ್ಲ ಅದು ಆಯ್ಲೆಲ್ಲ ಇರುತ್ತೆ ಮತ್ತೆ ಮರೆತ್ಬಿಟ್ಟೆ ಅದಕ್ಕೆ ಸ್ವಲ್ಪ ಕೊ ಮೊಸ್ರು ಹಾಕಬೇಕು ಟೇಸ್ಟ್ಗೆ ಮೊಸ್ರು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಗೊತ್ತಾಯ್ತು ಈಗ ಮಾಡ್ಕೊಳ್ತೀಯಾ ನಾನು ಏನೇನು ಪದಾರ್ಥಗಳನ್ನ ಹೇಳಿದೆ ಅದನ್ನ ಹಾಕಿ ನೀಟಾಗಿ ಮಾಡ್ಕೊಳ್ತ್ಯಾ ಒಂದ್ಸಲ ಮಾಡು ನಾನು ಹೇಳಿದ ಪದಾರ್ಥಗಳೆಲ್ಲ ಹಾಕಿ ಮಾಡು ಅವಾಗ ನಿನಗೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅನ್ನೋದು ನನಗೆ ಹೇಳು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಇಷ್ಟು ಮಸಾಲೆಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಿಂದ ಯಾವುದೇ ಮಸಾಲೆನ ತರಬೇಡ ನೀನು ಎಲ್ಲ ನೀನೆ ರೆಡಿ ಮಾಡಿಕೊಂಡು ಮಾಡು ಮನೆಯಲ್ಲಿ ಆಯಿತಾ ಓಕೆ